ಎಲೋ ನಳಪಾಕ ಓಟೆಲ್ ಅಲ್ವ ಓಕೆ ನನ್ನ ಹೆಸ್ರು ಲೋಚನ್ ಅಂತ ಸರ್ ನಿಮ್ಮ ಓಟ್ಲಲ್ಲಿ ಇವಾಗ ಏನು ತಿಂಡಿ ಇದೆ ಓಕೆ ಒಂದು ಪ್ಲೇಟ್ ಬಿರ್ಯಾನಿ ಮತ್ತು ಒಂದು ಪ್ಲೇಟ್ ಇಡ್ಲಿ ಹಾಗೂ ಒಂದು ಪ್ಲೇಟ್ ಸೆಟ್ ದೋಸೆ ಬೇಕಿತ್ತು ರೆಡಿ ಇದೆ ಅಲ್ವಾ ಸರ್ ಎಷ್ಟೊತ್ತಾಗುತ್ತೆ ಓಕೆ ನೀಟಾಗಿ ಪ್ಯಾಕ್ ಮಾಡಿ ಕಳ್ಸಿಕೊಡಿ ನಿಮ್ದ್ರಲ್ಲಿ ಯು ಪಿ ಐ ಪೇಮೆಂಟ್ ಇದೆಯಾ ಸರ್ ಓಕೆ ನಿಮ್ದ್ರಲ್ಲಿ ಡೆಲ್ವರಿ ಬಾಯ್ ಇದ್ದಾರಾ ಅಥವಾ ನಾನೇ ಬಂದು ಪಿಕಪ್ ಮಾಡ್ಬೇಕಾ ಓಕೆ ಎಷ್ಟೊತ್ತಾಗುತ್ತೆ ಆಡರ್ ರೆಡಿ ಆಗಕ್ಕೆ ಓಕೆ ಸರ್ ನಿಮ್ದ್ರಲ್ಲಿ ಡೆಲ್ವರಿ ಬಾಯ್ ಇದ್ದಾರೆ ಅಂದರೆ ನಾನು ಮನೆ ವಿಳಾಸ ಹೇಳ್ತಿನಿ ಅಲ್ಲಿಗೇ ಕಳ್ಸಿಕೊಟ್ಬಿಡಿ ಓಕೆ ಬರ್ಕೊಳ್ಳಿ ಸರ್ ಅಡ್ರೆಸ್ ಹೊಸ್ಕೋಟೆ ಬಸ್ ಸ್ಟಾಪಿಂದ ಒಂದು ಫಿಫ್ಟಿ ಮೀಟರ್ಸ್ ಐವತ್ತು ಮೀಟರು ಅಲ್ಲಿಂದ ಸೀದಾ ಬಂದರೆ ಅಲ್ಲಿ ಮೋರ್ ಸಿಗತ್ತೆ ಅಲ್ಲಿಂದ ಬಲಕ್ಕೆ ತಿರ್ಕೊಂಡ್ರೆ ಅಲ್ಲಿಂದ ಒಂದು ಐದು ನಿಮಿಷ ನಡೆದ್ಕೊಂಡು ಬಂದರೆ ಅಲ್ಲಿ ಎಡಕ್ಕೆ ತಿರ್ಗಿದ ತಕ್ಷಣ ಒಂದು ಫಿಫ್ಟಿ ಮೀಟರ್ಸ್ ಅಲ್ಲೇ ಸೆಕೆಂಡ್ ಔಸು ಆದಷ್ಟು ಬೇಗ ಕಳ್ಸಿ ಕೊಡಿ ಸರ್ ನಿಮ್ಮ ಪೇಮೆಂಟ್ ಹೆಂಗ್ ಮಾಡೋದು ಸರ್ ಡೆಲ್ವರಿ ಬಾಯ್ ಬಂದಮೇಲೆ ಕೊಡೊದಾ ಅಥವಾ ಯು ಪಿ ಐ ಪೇಮೆಂಟ್ ಏನಾದ್ರೂ ಮಾಡೋದಾ ಓಕೆ ಯು ಪಿ ಐ ಇಲ್ಲವಾ ಓಕೆ ಸರ್ ಡೆಲ್ವರಿ ಬಾಯ್ ಬಂದ ಮೇಲೆ ನಾನು ಇವ್ನಿಗೆ ಕೊಡ್ತೀನಿ